ನಮ್ಮ ಉದ್ಯೋಗ ಕೇರಿಯರಲ್ಲಿ ನಾವೂ ಉತ್ತಮವಾದ ಭವಿಷ್ಯವನ್ನು ನಿರೀಕ್ಷಿಸುತ್ತೇವೆ ಅದರಲ್ಲಿ ತುಂಬ ಎತ್ತರಕ್ಕೇರಬೇಕು ಉತ್ತಮವಾದ ಸ್ಥಾನವನ್ನು ಪಡೀಬೇಕು ಮತ್ತು ಎಲ್ಲರೂ ನಮ್ಮ ಕಾರ್ಯವನ್ನು ಮೆಚ್ಚಬೇಕು ಮತ್ತು ಅವಿರತವಾಗಿ ಶ್ರಮವನ್ನು ಪಟ್ಟು ಎತ್ತರವಾದ ಸ್ಥಾನ ಕೀರ್ತಿಯನ್ನು ಸಂಪಾದಿಸಿ ನಮ್ಮನ್ನು ಎಲ್ಲರೂ ಗುರುತಿಸುವಾ ರೀತಿ ಆಗಬೇಕು ಮತ್ತು ನಮ್ಮ ಸಂಪಾದನೆಯು ದ್ವಿಗುಣ ತ್ರಿಗುಣ ರೀತಿಯಲ್ಲಿ ಹೆಚ್ಚಾಗ್ಬೇಕು ಅಂತೇಳಿ ನಾವು ಅದನ್ನು ಬಯಸ್ತೀವಿ ಅದರಿಂದ ನಾವೂ ಅದಕ್ಕಾಗಿ ಏನೂ ಸಾಧನೆಯನ್ನು ಮಾಡ್ಬೇಕು ಆದರೂ ಮಾಡಲಿಕ್ಕೆ ನಾವು ತಯಾರಿದೀವಿ ನಾವು ಕಷ್ಟ ಪಡಬೇಕು ಕಷ್ಟ ಪಟ್ಟರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ ಆದ್ದರಿಂದ ನಾವು ಅವಿರತವಾಗಿ ಹಗಲು ರಾತ್ರಿ ಎನ್ನದೆ ಅದನ್ನು ಕಷ್ಟ ಪಟ್ಟು ಸಂಪಾದಿಸೀ ಒಳ್ಳೆಯ ಹೆಸರನ್ನು ಪಡಿಬೋದು

ಒಂದು ನೂರಾರು ಜನರಿಗೂ ನೂರಾರು ಜನ್ರಿಗಲ್ದಿದ್ದರೂ ಒಂದು ಹತ್ತಾರು ಜನರಿಗೆ ಉದ್ಯೋಗ ಅವಕಾಶವನ್ನು ನೀಡಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ದೇಶದ ಬೆಳವಣಿಗೆಗೆ ನಮ್ಮ ಕೈಯಿಂದಾದ ಸಹಾಯವನ್ನು ನಾವು ಮಾಡ್ಬೋದು ಅಂತ ನಂದೊಂದು ಅಭಿಪ್ರಾಯ ಇದಕ್ಕಾಗಿ ನಾವು

ಪ್ರಚಲಿತ ಚಾಲ್ತಿಯಲ್ಲಿರುವ ಪ್ರಮುಖ ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯ ಚಟುವಟಿಕೆಯನ್ನು ವಿಸ್ತರಿಸಿಕೊಂಡು ನಾವೂ ಪ್ರಸಿದ್ದಿಯನ್ನು ಪಡಿಬೋದು ಮತ್ತು ಉತ್ತಮ ಸಂಪಾದನೆಯನ್ನು ಮಾಡಿ ಸಮಾಜದಲ್ಲಿ ಗೌರವಯುತ ಸ್ಥಾನವನ್ನು ಹೊಂದ್ಬೋದು